ನಾವು ಅಡಿಗೆ ಮನೆಯನ್ನ ನೀಟಾಗಿ ಧೂಳು ಕೊಡವಿ ಕಸ ಹೊಡೆದು ಮತ್ತು ಕ್ರಮಬದ್ಧವಾಗಿ ಸಾಮಾನುಗಳು ಜೋಡಿಸ್ಬೇಕು ಮತ್ತು ಮನೆಯನ್ನ ಸ್ವಚ್ಛಗೊಳಿಸಬೇಕು ಮತ್ತು ಶೌಚಾಲಯ್ದಲ್ಲಿ ನಾವು ನೀಟಾಗಿ ನೀರನ್ನು ಹಾಕಿ ಶೌಚಾಲಯನ ಕಸ ಧೂಳು ಪೊರಕೆಯಿಂದ ಕಸ ಹೊಡೆದು ಇದನ್ನೆಲ್ಲ ಹೊರಕ್ ಹಾಕಿ ನೀಟಾಗಿ ನೀರು ಹಾಕಿ ಸ್ವಚ್ಛತೆಗೊಳಿಸಬೇಕು ಆಗ ನೋಡಿ ಈ ಮನೆಯಲ್ಲಿ ಆಗಲಿ ಶೌಚಾಲಯ್ದಲ್ಲಾಗ್ಲಿ ಜಿರಳೆ ಇಲಿ ಯಾವೂ ಬರೋಲ್ಲ ಯಾಕಂದರೆ ಸ್ವಚ್ಛತೆ ಇರುತ್ತಲ್ಲ ಅಲ್ಲಿ ಜಿರಳೆ ಇಲಿ ಬರೋಲ್ಲ ಮನೇನ್ನ ಸ್ವಚ್ಛವಾಗಿ ಇಟ್ಟುಕೊಂಡ್ರೆ ನಮ್ಮ ಆರೋಗ್ಯ ಸ್ವಚ್ಛವಾಗಿರುತ್ತೆ ಮತ್ತು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಮತ್ತು ಮನೇನ್ನ ಆಗಲಿ ಶೌಚಾಲಯದಲ್ಲಾಗ್ಲಿ ಸ್ವಚ್ಛವಾಗಿಟ್ಟುಕೊಂಡ್ರೆ ಸ್ವಚ್ಛವಾಗಿರುತ್ತೆ ಅಲ್ಲಿ ಜಿರಳೆ ಆಗಲಿ ಮತ್ತು ಇಲಿ ಆಗಲಿ ಯಾವೂ ಬರೋಲ್ಲ ಪ್ರತಿ ದಿನ ಮನೇನ್ನ ಮತ್ತು ಶೌಚಾಲಯವನ್ನ ಸ್ವಚ್ಛಗೊಳಿಸ್ಬೇಕು ಆಗಲೇ ಅಲ್ಲಿ ನೋಡಿ ಏನೂ ಬರೋಲ್ಲ ಜಿರಳೆ ಆಗಲಿ ಬರೋಲ್ಲ ಇಲಿ ಬರೋಲ್ಲ